ಮನೆಯಲ್ಲಿ ಅಡುಗೆ ಮಾಡಲು ಎಲ್ ಪಿ ಜಿಯನ್ನು ಬಳಸುವಾಗ ಸುರಕ್ಷತೆಗೆ ವಹಿಸಬೇಕಾದ ಮುಂಜಾಗ್ರತೆಯ ಬಗ್ಗೆ ನಮಗೆ ಹೇಳಬಲ್ಲಿರಾ ಏನು ಹೇಳಬೇಕಪ್ಪಾ ಅಂದರೆ ಈ ಎಲ್ ಪಿ ಜಿ ಅನ್ನೋದು ಮೊದಲು ಇದ್ದಿದ್ದೇ ಇಲ್ಲ ಹೇಳ್ಬೇಕಂದ್ರೆ ಹಳೆ ಕಾಲ ಈಗ ಆವಾಗ ಜನ್ರೇಶನ್ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಎಲ್ ಪಿ ಜಿಯನ್ನು ಒಂದು ಗ್ಯಾಸ್ ತಂದು ತಯಾರು ಮಾಡಿ ಅದು ಎಲ್ ಪಿ ಜಿ ಮಾಡಿ ಸ್ಟೌವನ್ನ ರೆಡಿ ಮಾಡಿ ಆ ಥರ ಯೂಸ್ ಮಾಡೋಕೆ ಒಂದು ರೆಡಿ ಮಾಡಿದರು ಮೊದಲೆಲ್ಲ ಕಟ್ಟಿಗೆ ಒಲೆ ಅವು ಇವು ಎಲ್ಲ ಬಳಸ್ತಾಯಿದ್ವಿ ನಾವು ಬಟ್ ಈಗ ಏನಾಯ್ತಂದ್ರೆ ಈಗ ಎಲ್ ಪಿ ಜಿ ಮಾಡ್ತೀವಿ ಒಲೆನ ನಾವು ಯೂಸ್ ಮಾಡ್ತೀವಲ್ಲ ಅದು ಯೂಸ್ ಮಾಡೋದು ಕೆಲವೊಬ್ಬರಿಗೆ ಎಂಥಾ ಹುಷಾರಾಗಿದ್ರು ಒಂದೊಂದು ಸಾರಿ ಭಾಳ ತ್ರಾಸ್ ಆಗುತ್ತೆ ಯೂಸ್ ಮಾಡೋಕೆ ಯಾಕಂತ ಅಂದ್ರೆ ಕೆಲವೊಂದ್ಸಲ ಪೈಪ್ ಲೀಕೇಜ್ ಆಗ್ಬೋದು ಕೆಲವೊಂದ್ಸಲ ಹೆಡ್ಡಲ್ಲೇ ಲೀಕೇಜ್ ಆಗ್ಬೋದು ಕೆಲವೊಂದ್ಸಲ ಸ್ಟೌವಲ್ಲಿ ಲೀಕೇಜ್ ಆಗ್ತಾ ಇರುತ್ತೆ ಅಂತ ಟೈಮಲ್ಲಿ ಭಾಳ ಹುಷಾರಿರ್ಬೇಕು ಈಗ ಇನ್ನೊಂದು ಸೇಫ್ಟಿ ಅಂತಲೂ ಬಂದಿದೆ ಆ ಎಲ್ ಪಿ ಜಿಯಲ್ಲಿ ಈಗ ಸೇಫ್ಟಿ ಅಂದರೆ ಅದನ್ನು ಹಾಕಿ ಕೆಲವೊಂದ್ಸರಿ ಕೆಲವೊಬ್ಬರು ಹಾಕೋಂಗಿಲ್ಲ ಕೆಲವೊಬ್ರು ಹಾಕ್ತಾರೆ ಆ್ಯಕ್ಚುಲಿ ಎಲ್ ಪಿ ಜಿಯಲ್ಲಿ ಸೇಫ್ಟಿ ಅಂತ ಬಂದಿದೆ ಅದನ್ನು ಯೂಸ್ ಮಾಡ್ತಲೇ ಇದ್ದಾರೆ ಕೆಲವೊಬ್ಬರು ಯೂಸ್ ಮಾಡ್ತಾಯಿಲ್ಲ ಯೂಸ್ ಮಾಡಿದರೆ ಒಂದು ಏಯ್ಟಿ ಪರ್ಸೆಂಟ್ ಏನೋ ಸೇಫ್ಟಿ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಮಗೆ ಬಟ್ ಹಿಂದಿನ ಕಾಲ್ದಲ್ಲಿ ಏನಿತ್ತೆಂದರೆ ಈ ಈ ಇದರಲ್ಲಿ ಅಡುಗೆ ಮಾಡಬೇಕು ಹಿಂದೆ ನಾವು ಅಡುಗೆ ಮಾಡ್ತಾಯಿದ್ದೆವಲ್ಲ ಆ ಕಟ್ಟಿಗೆ ಒಲೆ ಅದರಲ್ಲೆಲ್ಲ ಅದ್ಕೂ ತುಂಬ ವ್ಯತ್ಯಾಸ ಇದೆ ಆಮೇಲೆ ಟೇಸ್ಟ್ ಚೇಂಜಾಗುತ್ತೆ ಆವಾಗೆಲ್ಲ ನಾವೇನು ಮಾಡ್ತಿದ್ವಿ ಗಡಿಗೇಲಿ ವರ್ಕ್ ಮಾಡಿ ಗಡಿಗೇಲಿ ನಾವು ಅಡುಗೆ ಮಾಡ್ತಾಯಿದ್ವಿ ಆ ಗಡಿಗೆಲಿ ಅಡುಗೆ ಮಾಡ್ತಾಯಿದ್ದಾಗ ಅಥವಾ ಪಾತ್ರೆ ಸಿಲ್ವರ್ ಪಾತ್ರೆ ಗಡಿ ಗಡಿ ಫಸ್ಟ ಗಡಿಗೇಲಿ ಮಾಡ್ತಿದ್ದರು ಆಮೇಲೆ ಪಾತ್ರೆಗಳು ಬಂದವು ಬಟ್ ಈ ಕಟ್ಟಿಗೆ ಒಲೇಲಿ ಯಾವ್ದ್ರಲ್ಲಿ ನಾವು ಮಾಡಿದರೂ ಒಂಥರ ಅಡುಗೆ ಟೇಸ್ಟೇ ಬೇರೆ ಆಗುತ್ತೆ ಮೊದಲೆಲ್ಲ ಈ ಆ ಥರ ಮಾಡ್ದಾಗ ಆಮೇಲೆ ಆ ಟೇಸ್ಟ್ ಹೆಂಗಿರುತ್ತಂದ್ರೆ ಇದು ಚೆನ್ನಾಗಿ ನಮಗಂಥರ ಮೈ ನಮ್ಮ ಆರೋಗ್ಯಕ್ಕೆ ತುಂಬ ಹಿತವಾಗಿರ್ತಿತ್ತದು ಆ ಅಡುಗೆ ಕಟ್ಟಿಗೆಯಿಂದ ಮಾಡಿರತಕ್ಕಂಥ ಅಡುಗೆ ಇರುತ್ತಲ್ಲ ಅದು ತುಂಬ ಒಂಥರ ಮನುಷ್ಯನಿಗೆ ಸತ್ವ ಕೊಡ್ತಾಯಿದ್ದವು ಹೀಗೆ ಗ್ಯಾಸಲ್ಲಿ ಮಾಡ್ತಾರೆಂದರೆ ಈ ಗ್ಯಾಸಲ್ಲಿ ಆ ಥರ ಇದ್ಮಾಡ್ತಾರೆಂದರೆ ಈ ಗ್ಯಾಸಲ್ಲಿ ಮಾಡ್ತಾರಲ್ಲ ವಾಸನೆ ನೋಡಿ ನಾನು ನಿಜ ಹೇಳ್ತೀನಿ ಅದು ಮೊದಲೇ ನಾವು ಇದು ಮಾಡ್ತೀವಲ್ಲ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ತೀವಲ್ಲ ಆ ವಾಸನೆಗೆ ಆ ಪಾತ್ರೆಗಳಿಂದಾಗಿ ಅಡುಗೆಯೂ ಸರಿ ಆಗ್ತದೋ ಇಲ್ಲ ನನ್ಗೆ ಗೊತ್ತಿಲ್ಲ ಬಟ್ ಈಗಿನ ಅಡುಗೆಗೂ ಆವಾಗೂ ಭಾಳ ವ್ಯತ್ಯಾಸ ಇದೆ ನಾನು ನೋಡಿದ ಪ್ರಕಾರ ಈಗ ಗ್ಯಾಸೇ ಅನಿವಾರ್ಯ ಆಗಿಬಿಟ್ಟಿದೆ ಯಾಕೆಂದರೆ ಪ್ರತಿ ಒಂದು ಹಳ್ಳಿಯಲ್ಲಿ ಆಯ್ತು ಎಲ್ಲಿ ಆಯಿತು ಬರೀ ಏನಪ್ಪ ಎಲ್ಲರೂ ಗ್ಯಾಸ್ ಬಂದಮೇಲೆ ಅಂಥದರಲ್ಲಿ ನಾವು ಸರ್ಕಾರ ಒಂದು ಎಲ್ಲರಿಗೂ ಫ್ರೀಯಾಗಿ ಗ್ಯಾಸ್ ಕೊಟ್ಬಿಟ್ರೆ ಕಟ್ಟಿಗೆ ಅಡುಗೆ ಮಾಡೋವ್ರೇ ಇಲ್ಲ ಇವಾಗ ನಿಜ ಹೇಳ್ಬೇಕಂದ್ರೆ ಆವಾಗ ಅದು ಸದ್ಯಕ್ಕೆ ಬಿಟ್ಟು ಈಗ ಎಲ್ಲ ಎಲ್ ಪಿ ಜಿಯಲ್ಲೇ ಅಡುಗೆ ಅಡುಗೆ ಎಲ್ ಪಿ ಜಿ ಸ್ಟೌವಲ್ಲೇ ಅಡುಗೆ ಮಾಡ್ತಾರೆ ಇವಾಗೆಲ್ಲ ಆವಾಗಲೂ ಒಂದು ಹೇಳ್ತಾರೆ ಈಗ ನಮಗೆ ಈಗ ಹೆಂಗಂದ್ರೆ ಮನೆಯಲ್ಲಿ ಒಂದ್ಸರಿ ಏನಾಯ್ತಂದ್ರೆ ಈ ಎಲ್ ಪಿ ಜಿ ಒಳಗೆ ನಾನು ಮನೆಯಲ್ಲಿ ಎಲ್ ಪಿ ಜಿ ಸ್ಟಾರ್ಟಿಂಗ್ ನಾನು ಸ್ಟೌವ್ ತರ್ಸಿದೆ ನಾನು ಭಾಳ ಸೇಫ್ಟಿಯಾಗಿ ವಿಚಾರ ಮಾಡ್ತಿದ್ದೆ ಯಾಕೆಂದರೆ ಅದು ತೊಗೊಳ್ಳೋದ್ಕಿಂತ ಮುಂಚೆಯೇ ನನ್ಗೆ ಗೊತ್ತೈತಿ ಎಲ್ ಪಿ ಜಿ ಎಲ್ಲ ತೊಗೊಂಡು ಯೂಸ್ ಮಾಡ್ತಾ ಇರುವಾಗ ಅಲ್ಲಿ ಬ್ಲಾಸ್ಟ್ ಆಯಿತು ಇಲ್ಲಿ ಬ್ಲಾಸ್ಟ್ ಆಯಿತು ಅಲ್ಲಿ ಬೆಂಕಿ ಹತ್ತಂತ ಇವೆಲ್ಲ ನಾನು ಕೇಳ್ತಾಯಿದ್ದೆ ಆವಾಗೇನೆ ನನ್ಗೇನು ಅನ್ನಿಸ್ತು ಇದು ಯೂಸ್ ಮಾಡೋದು ತುಂ ಕಷ್ಟಪ್ಪಾ ಅಂದ್ಕೊಂಡಿದ್ದೆ ಮೊದಲೆಲ್ಲ ಆದರೆ ನಾವು ಮನೆಯಲ್ಲಿ ಅನಿವಾರ್ಯವಾಗಿ ಇಲ್ಲ ಸ್ಟೌವ್ ತೊಗೊಂಡ್ಬಾ ಅಂದಿದ್ದಕ್ಕೆ ನಾವು ಫಸ್ಟ್ ಟೈಮ್ ತೊಗೊಂಡ್ಬಂದ್ವಿ ತೊಗೊಂಡ್ಬಂದ್ಮೇಲೆ ನಾವೆಲ್ಲ ಯೂಸ್ ಮಾಡಿ ನೋಡ್ತಾಯಿದ್ವಿ ಅಂಥದ್ದು ನಮ್ಮ ತಾಯವ್ರಿದ್ದಾಗ ಯೂಸ್ ಮಾಡಬೇಕಾದ್ರೆ ಒಂದ್ಸರಿ ಅವ್ರು ಏನು ಮಾಡಿದ್ರು ಆನ್ ಮಾಡಿ ಅಡುಗೆ ಮಾಡ್ತಾಯಿದ್ದರು ಅದೂ ಉಕ್ಕಿಬಿಡ್ತು ಅನ್ನ ಅನ್ನಕ್ಕೆ ಇಟ್ಟಲ್ಲಿ ಅವರು ಕುಕ್ಕರಲ್ಲಿ ಇಡ್ತಿದ್ದಿಲ್ಲ ಅದನ್ನು ಓಪನಲ್ಲಿ ಇಡ್ತಾಯಿದ್ದರು ಓಪನಲ್ಲಿ ಇಡ್ತಿದ್ದರವ್ರು ಅದು ಉಕ್ಕಿ ಬಂದ್ಬಿಟ್ಟು ಏನಾಯ್ತು ಉಕ್ಕಿ ನೀರೆಲ್ಲ ಅದಕ್ಕೆ ಸ್ಟೌವ್ ಮೇಲೆಲ್ಲ ಹೋಗ್ಬಿಟ್ವು ಸ್ಟೌವೆಲ್ಲ ಹಂಗಂಗೆ ಬಿಡ್ತಾರೆ ರೀ ಆದರೆ ಇದು ಆದರೆ ಗ್ಯಾಸ್ ಮಾತ್ರ ಹಂಗೆ ಬರ್ತಾ ಇದರಲ್ಲಿ ಒಂದ್ಸರಿ ಏನಾಯಿತು ಅಂತ ನನ್ಗೆ ಗೊತ್ತಿಲ್ಲ ನಾನು ಆಕಸ್ಮಿಕ ಹೋಗ್ಬಿಟ್ಟೆ ಮನೆಗೆ ಹೋದಾಗ ಏನಿದು ವಾಸನೆ ಅಂತ ನೋಡ್ತೀನಿ ಆಫಾಗಿತ್ತು ಸ್ಟೌವ್ ಗ್ಯಾಸ್ ವಾಸನೆ ಬರ್ತಾಯಿದೆ ನನ್ಗೆ ಅನುಮಾನ ಬಂತು ಓಹ್ ಇದು ಗ್ಯಾಸ್ ಹೋಗಿ ಸಡನ್ನಾಗಿ ಆಫ್ ಮಾಡದೆ ಆಫ್ ಮಾಡಿಬಿಟ್ಟು ನಾನು ಏನು ತಲೆಗೇನಿತ್ತು ಅಂದರೆ ಓಹ್ ಈಗ ನಾವೇನಾದ್ರು ಹಚ್ಚಿದ್ವು ಅಂದರೆ ಅದು ಗ್ಯಾಸೆಲ್ಲ ಹರ್ಡಿರುತ್ತೆ ಅದು ಬ್ಲಾಸ್ಟಾಗಿ ಹೋಗ್ತಿತ್ತಲ್ಲ ಅಂದ್ಕೊಂಡೆ ಹಂಗಾಗಿ ನಾವು ಸ್ವಲ್ಪೊತ್ತು ಲೈಕ್ ಕಿಟಕಿ ಗಿಟ್ಕಿ ಎಲ್ಲ ಓಪನ್ ಮಾಡಿ ಕೈ ಬಿಟ್ಟು ಬಿಟ್ವಿ ಗಾಳಿ ಆಡೋಕೆ ಆಮೇಲೆ ಚೆ ಆವಾಗ ಸ್ವಲ್ಪ ಎಚ್ಚರ ಆಯಿತು ಆವಾಗೇನು ಅನ್ನಿಸ್ತು ಅಂದ್ರೆ ಒಂದು ಸೇಫ್ಟಿಯಾಗಿ ಒಂದು ಡಿವೈಸ್ ಬಂತು ಅದಕ್ಕೆ ಅದನ್ನ ಹಾಕಬೇಕಪ್ಪಾ ಅಂತ ತಲೆಯಾಗ ಬಂತು ಅವರೆಲ್ಲ ಏನೆಂದರು ಒಂದು ತಂದು ತೋರಿಸಿದ್ದವ್ರಿಗೆ ಒಬ್ರು ಯಾರೋ ಬಂದರು ನಮ್ಮನೆಯಲ್ಲಿ ಈ ಥರ ನೋಡಿರಿ ಈ ಥರ ಸೇಫ್ಟಿ ಇರುತ್ತೆ ನಿಮಗೆ ಹೀಗೆ ಹಾಗೆ ಎಲ್ಲ ಹೇಳಿದ್ರೆ ಇದ್ರಲ್ಲಿ ಯಾವ ಬೆಂಕಿ ಹತ್ತೋಂಗಿಲ್ಲ ಆಮೇಲೆ ಅದು ಹಾರಿ ಏನಾದರೂ ಒಲೆಯಲ್ಲಿ ಸ್ಟೌವ್ ಮೇಲೆ ನಾವು ಹಾಲಿಟ್ಟಾಗ ಉಕ್ಕಿ ಇದಾಯ್ತೆಂದ್ರೆ ಆವಾಗ ಹಾರಿತ್ತಂದ್ರೆ ಆವಾಗ ಬೆಂಕಿ ಹತ್ತೋಂಗಿಲ್ಲ ಅನ್ನೋದು ನಮಗೆ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ರವ್ರು ತೋರಿಸಿ ಆದ್ಮೇಲೆ ನಮ್ಗೇನು ಅನ್ನಿಸ್ತು ಆಯಿತು ಇದು ಚೆನ್ನಾಗಿದೆ ಅಂತ ನಾವು ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತು ಅದು ಹಾಕ್ಕೊಂಡೆ ಹಂಗಾಗಿ ನಾವು ಯಾಕೆಂದರೆ ಅದು ಸಿಕ್ಕಾಪಟ್ಟೆ ನಾನು ಭಾಳ ಕೇಳಿದ್ದೀನಿ ಬರೀ ಬ್ಲಾಸ್ಟ್ ಆಯಿತು ಆದರೆ ಅದು ಹೆಂಗೆ ಆಗ್ತದೆ ಗೊತ್ತಿಲ್ಲ ಇನ್ನೊಂದು ಏನೆಂದರೆ ಈಗಿನ ಕಾಲದಲ್ಲಿ ಈ ಸುತ್ತಲೂ ಕಿಟಕಿ ಗಾಳಿ ಆಡಲಿಲ್ಲಾಂದ್ರೆ ಗ್ಯಾಸ್ ಸಿಲಿಂಡ್ರ್ ಉಪಯೋಗ ಮಾಡೋದು ಭಾಳ ಕಷ್ಟ ಐತಿ ಯಾಕೆಂದರೆ ಅದಕ್ಕೆ ಓಪನೇಬಲ್ ಗಾಳಿ ಆಡ್ತಾ ಇರಬೇಕು ಅದರಲ್ಲಿ ಗ್ಯಾಸ್ ಹೊರಗಡೆ ಹೋಗ್ತಾ ಇರಬೇಕು ಲೀಕೇಜ್ ಆಯ್ತೆಂದರೆ ಇಲ್ಲ ಅಂದ್ರೆ ಏನಾದ್ರೂ ಸಮಸ್ಯೆ ಬರುತ್ತೆ ಅಂತ ಗೊತ್ತಾಯ್ತು ನನಗೆ ಆವಾಗ ಏನು ಅನ್ನಿಸ್ತು ಈಗ ಅದನ್ನು ನೋಡಿದೆನಲ್ಲ ನಾನು ತರೋಕೆ ಭಯ ನನಗೆ ಭಯ ಭಯ ನನಗೆ ಮೊದಲೇ ನಮ್ಮ ತಾಯಾರವ್ರು ನಿನ್ಗೆ ಯೂಸ್ ಮಾಡೋಕೆ ಬರುತ್ತೋ ಇಲ್ಲವೋ ಬರ್ತಂತ ನಾವು ಒಂಥರ ಮನೆಯಲ್ಲಿ ಅಂತ ಇದ್ವಿ ನಮ್ಮ ಅವ್ವಗಾ ಅವ್ರು ಹಳ್ಳಿಯಿಂದ ಮೊದಲೆಲ್ಲ ಕಟ್ಟಿಗೆ ಯೂಸ್ ಮಾಡ್ದವ್ರು ಗ್ಯಾಸೇ ಗೊತ್ತಿದ್ದಿಲ್ಲ ಆಯ್ತು ಬಿಡಮ್ಮ ಅಂಥೇಳಿ ನಾವು ಒಂದ್ಸಲ ತಂದ್ವಿ ಆದಷ್ಟು ಪ್ರಯತ್ನ ಮಾಡಿ ನೋಡ್ತೀವಿ ಅವರು ಎಷ್ಟೋ ಸಲ ಮಿಸ್ಟೆಕ್ ಮಾಡಿದ್ರೂ ನಮಗೆ ಅದೇನೂ ಆಗಿಲ್ಲ ಆದರೂ ಏನಪ್ಪಾ ಅಂತ ಅಂದ್ರೆ ಸೇಫ್ಟಿ ತುಂಬ ಮುಖ್ಯ ಆಗಿತ್ತು ಇನ್ನು ನೀವು ನಾವು ನೆಸ್ಟ್ ವರ್ಷ ಇನ್ನೇನೇನಪ್ಪ ಸಿಲಿಂಡ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ಏನಾದ್ರೂ ನಾವು ಈಗ ಕನೆಕ್ಷನ್ ಕೊಡ್ತಾ ಅಲ್ಲಿ ಲೀಕೇಜ್ ಫಸ್ಟು ಸ್ವಲ್ಪೊತ್ತು ಕನೆಕ್ಷನ್ ಕೊಟ್ಮೇಲೆ ಅಲ್ಲಿ ನಾವು ರೆಗ್ಯುಲೆಟ್ರ್ಗೆ ಕನೆಕ್ಟ್ ಕೊಟ್ಮೇಲೆ ಒಂದು ಐವತ್ತು ಸೆಕೆಂಡ್ ಬಿಟ್ಟು ಮತ್ತೆ ಅದನ್ನ ಚೆಕ್ ಮಾಡಬೇಕು ಏನು ವಾಸನೆ ಬರುತ್ತೇನೋ ಅಲ್ಲಿ ಲೀಕೇಜ್ ಗೊತ್ತಾಗುತ್ತೆ ಆಮೇಲೆ ಆ ಪೈಪ್ ಎಲ್ಲಾದ್ರೂ ಇಲಿ ಅಥವಾ ಏನಾದ್ರೂ ಕಡಿದಿದ್ರೆ ನೋಡ್ತಿರಬೇಕು ಆಮೇಲೆ ಗ್ಯಾಸ್ ಕ ಏನು ಹಾಫ್ ಆದರೂ ಅದರಲ್ಲೇನಾದ್ರೂ ವಾಸನೆ ಬರ್ತದೆ ಅದು ಸಹ ಚೆಕ್ ಮಾಡಬೇಕು ಅದೆಲ್ಲ ಬೇಡಪ್ಪ ಅಂದ್ರೆ ಸೇಫ್ಟಿ ಹಾಕೋದು ಬೆಸ್ಟ ಇಲ್ಲಾಂದ್ರೆ ಏನಾಗುತ್ತಂದ್ರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ಏನೋ ನಮ್ಮ ದೇವ್ರ ದಯೆ ಏನೂ ಆಗೋಲ್ಲ ಆದರೂ ಹೇಳೋಕೆ ಬರೋಲ್ಲ ಎಂತೆಂತ ಅಂದ್ರೆ ದೊಡ್ಡ ದೊಡ್ಡ ಸಿಟಿಯಾಗ ಉಪಯೋಗ ಮಾಡ್ತಿದ್ದರು ಅವರೆಲ್ಲ ಏನಾಯ್ತೆಂದ್ರೆ ನಾವು ಅವರೆಲ್ಲ ಇದು ಗ್ಯಾಸ್ ಒಲೆಯಪ್ಪ ಹಂಗೆ ಹಿಂಗೆ ಅಂತಿದ್ದರು ಅಂಥಂಥವರೇ ಏನೇ ಯಾಮಾರಿಬಿಟ್ಟು ಬ್ಲಾಸ್ಟಾಗಿದ್ದು ನಮಗೆ ಒಂಥರ ಇದನ್ನಿಸ್ತು ಇದು ಗ್ಯಾಸ್ ಭಾಳ ಡೇಂಜರು ಗ್ಯಾಸ್ ಸ್ಟೌವು ಯೂಸ್ ಮಾಡೋವ್ರು ಭಾರಿ ಹುಷಾರಿರ್ಬೇಕಂತಂದು ಏನೇ ಇರಲಿ ಅಂತ ಈಗ ಈಗ ಹೆಂಗಿರ್ಲಿ ಈಗ ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಎಲ್ಲ ಜನ ಅದಕ್ಕೆ ಅದು ಬಿಟ್ಟರೆ ಒಲೆ ಹಾಯಿಸಿ ಕಣ್ಣು ಒಲೆ ಒಲೆ ಮುಂದೆ ಕೂತ್ಕೊಂಡು ಹೊಗೆ ಬಂದು ಕಣ್ಣು ಇದಾಗಿ ಕಣ್ಣು ಉಜ್ಜೋದೆಲ್ಲ ಅವೆಲ್ಲ ಮಾಡ್ಕೊಳ್ಳೋ ಜನ ಯಾರೂ ಇಲ್ಲ ಇವಾಗ ಆಯಿತು ಅಂಥೇಳಿ ಮತ್ತು ಈಗೆಲ್ಲ ಬರೋ ಜನ್ರೇಷನ್ನು ಅದೇ ಬೇಕಲ್ಲ ಅಂಥೇಳಿ ನಾವು ಒಂದು ಗ್ಯಾಸ್ ತಂದಿಟ್ಟಿದ್ದೀವಿ ಆಮೇಲೆ ಮೊದಲು ಊಟ ಮಾಡ್ತಿದ್ದೆವಲ್ಲ ಆವಾಗೆಲ್ಲ ಈ ಕಟ್ಟಿಗೆ ಒಲೆ ಊಟ ಅದು ತುಂಬನೇ ತೃಪ್ತಿಕರ ಅನ್ನಿಸಿತ್ತು ಈಗ ಮಾಡೋ ಅಡುಗೇಲಿ ಈಗ ಇರೋ ಪದಾರ್ಥಗಳು ಸರಿ ಇಲ್ಲವೋ ಅಥವಾ ಗ್ಯಾಸಿಂದ ಹಂಗಾಗುತ್ತೋ ಗೊತ್ತಿಲ್ಲ ಆಮೇಲೆ ಗಡಿಗೆಯಲ್ಲಾಕಿ ಮಾಡಿದರೂ ಸಹಿತ ಅಷ್ಟು ಟೇಸ್ಟ್ ಬರೋಲ್ಲ ಅದು ಗ್ಯಾಸಲ್ಲಿ ಇಟ್ಟು ಮಾಡಿದ್ರೆ ಅನಿವಾರ್ಯ ಇರೋ ಈಗ ಹೆಂಗೆ ಬರುತ್ತೆ ಹಂಗೆ ಮಾಡಬೇಕು ಯಾಕೆಂದರೆ ಅದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಅಡಿಕ್ಟ್ ಆಗಲೇ ಬೇಕು ಇಲ್ಲ ಅಂದ್ರೆ ನಡೆಯೋದಿಲ್ಲ ಆಯ್ತು ಅಂಥೇಳಿ ನಮ್ಮ ಅಡುಗೆ ಮಾಡ್ತಾರೆ ಬಟ್ ನಮಗೆ ಏನನ್ಸ್ತೆಂದ್ರೆ ಹಳೆ ಕಾಲ್ದಲ್ಲಿ ನಾವು ಕಟ್ಗೆಯಲ್ಲಿ ಯೂಸ್ ಮಾಡ್ತಿರತಕ್ಕಂಥ ಒಲೆಗಿಂತ ಆಮೇಲೆ ಗಡಿಗೆ ಮೇಲೆ ಮಾಡತಕ್ಕಂಥದ್ದು ಕೆಲವು ಸಿಲ್ವರ್ ಪಾತ್ರೆಯಲ್ಲಿ ಮಾಡತಕ್ಕಂಥದ್ದು ಹಿಂದೆಯೂ ಜಾಸ್ತಿ ಸ್ಟೀಲ್ ಬಳಸ್ತಾ ಇದ್ದಿಲ್ಲ ಈ ಸ್ಟೀಲ್ ಬಳಸೋದಿಲ್ಲ ಆಮೇಲೆ ಇದೇನು ಸಿಲ್ವರ ಪ್ಲೇಟು ಸಿಲ್ವರ ಇದು ಅವೆಲ್ಲ ಬಳಸ್ತಿದ್ರು ಅವ್ರು ಆವಾಗ ಅದರಲ್ಲೇನೋ ಒಂಥರ ರುಚಿ ಹಾಗೆ ಈಗ ನಮಗೆ ಒಂಥರ ಮೈಯ್ಯಲ್ಲಿ ಸತ್ವ ಇಲ್ಲ ಆಗಿಬ ಊಟ ಬಟ್ ಆಗಿನ ಆವಾಗೆಲ್ಲ ಏನಾರ ತಿಂದ್ರೆ ಈಗ ನಾವು ಈ ಕೆಮಿಕಲ್ಲ ಹಾಕಿ ಜಾಸ್ತಿ ಏನು ಬೆಳೀತಾ ಇದ್ದಿಲ್ಲ ಅವಾಗ ಇವಾಗೆಲ್ಲ ಕೆಮಿಕಲ್ ಹಾಕಿ ಅದು ಹಾಕಿ ಎಲ್ಲ ಆಹಾರ ಪದಾರ್ಥಗಳು ಕೆಮಿಕಲ್ ಮಿಕ್ಸ್ ಇದ್ದೇ ಇರುತ್ತೆ ಹಂಗಾಗಿ ಈಗಿನ ಕಾಲದಾಗ ಒಂದು ಗ್ಯಾಸು ಅದು ಇದು ಎರಡು ಸೇರಿ ಎಲ್ಲ ಸೇರಿ ಎಷ್ಟೋ ಎಷ್ಟು ಏರ್ಯವು ಅಥವಾ ಹಳೆ ಕಾಲದ್ದು ನಿಜ ಹೇಳ್ಬೇಕಂದ್ರೆ ಆಗಿನ ಆಗಿನ ಬೆಲೆಯಲ್ಲಿ ಇದು ಭಾಳ ತುಂಬ ವ್ಯತ್ಯಾಸ ಇದೆ ಆಗಿನ ಒಲೆಯಲ್ಲಿ ಮಾಡತಕ್ಕಂಥ ಟೇಸ್ಟು ಈಗಿನದ್ರಲ್ಲಿ ಸಮೇತ ಎಲ್ಲವೂ ಇದಾಗಿ ಹೋಗ್ಬಿಟ್ಟಿದೆ ಏನೋ ಅನಿವಾರ್ಯದ ಮಟ್ಟಿಗೆ ಮನ್ಷ್ರು ಹೆಂಗಿರ್ತ್ರಂದ್ರೆ ಎಷ್ಟು ಫಾಸ್ಟ್ ಅದೆಲ್ಲ ಏನೂ ಮಾಡೋಕ್ಕಾಗೋಲ್ಲ ಹೆಂಗೋ ಒಂದು ನಡೀತೈತೆ ಒಟ್ಟು ಗ್ಯಾಸ್ ಅಂತೂ ಗಿ ಭಾಳ ಅವಶ್ಯವಾಗಿ ಎಲ್ಲರಿಗೂ ಬೇಕಾಗಿದ್ದ ವಸ್ತು ಈಗ ಗ್ಯಾಸಿಂದು ಒಲೆ ಇಲ್ಲ ಅಂದರೆ ಒಂದು ಹೆಣ್ಣು ಕೂಡ ಕಣ್ಣೆತ್ತಿ ನೋಡೋಲ್ಲ ಅಂತ ಮಾತು ಹೇಳ್ತಾರೆ ನಮ್ಮ ಕಡೆ ಅವ್ರ ಮನೆಗೆ ಗ್ಯಾಸ್ ಇಲ್ಲ ಒಲೆ ಹಚ್ಬೇಕಂದ್ರೆ ಅಯ್ಯಯ್ಯೋ ಬೇಡ ಬಿಡ್ರೋ ಲೆಕ್ಕಕ್ಕೆ ಬಂದಿದ್ದರೆ ನಾವು ಈಗ ಅಷ್ಟೊಂದು ಇದಾಗಿದೆ ಹಳ್ಳಿಯಲ್ಲಿ ಸಹಿತ ಅಂತಾರೆ ಗ್ಯಾಸ್ ಇಲ್ಲ ಅಂದ್ರೆ ಭಾಳ ತ್ರಾಸು ಆಗೈತಿ ಭಾಳ ಗ್ಯಾಸ್ ತರಬೇಕ್ರಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಅವ್ರ ಮನೆಯವರು ಎಲ್ಲರೂ ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ಯಾರೆ ಅವರಿಗೆ ಒಂದು ಮಾತು ಹೇಳ್ತೀನಿ ಗ್ಯಾಸ್ ತಗೊಳ್ಳೋದು ಮುಖ್ಯ ಅಲ್ಲ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸೇಫ್ಟಿ ಆಗಿರೋದು ಇನ್ನೂ ಉತ್ತಮ ಮೊದಲ ತಿಳ್ಕೊಳ್ಬೇಕು ಇದು ತಿಳ್ಕೊಂಡು ನಂತರ ಹೆಂಗೆ ಹಚ್ಚಲಿ ಅದು ಹೆಂಗೆ ಉಪಯೋಗ ತಿಳ್ಕೊಳ್ಬೇಕು ಆಮೇಲೆ ಸೇಫ್ಟಿಯಾಗಿ ಅದಕ್ಕೆ ಸ್ ಸೇಫ್ಟಿ ಬಂದು ಇದಕ್ಕೆ ಸಿಗುತ್ತೆ ಒಂದು ವಸ್ತು ಸಿಗುತ್ತೆ ಸಾಮಾನು ಆ ರೆಗ್ಯುಲೇಟರ್ ಮೇಲೆ ಹಾಕ್ತಾರೆ ಅದಕ್ಕೆ ಒಂದು ಇಂಡಿಕೇಷನ್ ಬರುತ್ತೆ ಅದು ಕೂಡ ಗ್ಯಾಸ್ ಎಷ್ಟು ಇರುತ್ತೆ ಏನು ಇಲ್ಲ ಎಲ್ಲ ಇರುತ್ತದರಲ್ಲಿ ಅದೆಲ್ಲ ಅಂದರೆ ಅದು ನೋಡ್ಕೊಂಡು ಹೆಂಗೆ ಯೂಸ್ ಮಾಡೋದು ಫಸ್ಟಿಗೆ ಚೆಕ್ ಮಾಡಬೇಕು ಮತ್ತು ಎಲ್ಲರಿಗೆ ಈಗಿನ ಕಾಲ್ದಾಗ ಗೊತ್ತಿಲ್ಲ ಅನ್ನೋದು ಭಾಳ ಕಡಿಮೆ ಆದ್ರೆ ಗೊತ್ತೈತಂತ ಸುಮ್ಮನೆ ನಾವು ಜೀವನ ಹಾಳು ಮಾಡ್ಕೊಳ್ಳೋಕ್ಕಿಂತ ಭಾಳ ಸೇಫ್ಟಿಯಾಗಿರೋದು ಭಾಳ ಬೆಸ್ಟ ಯಾಕೆಂದರೆ ಈ ಈಗ ನೋಡ್ತೇನೆ ಈಗಲೂ ಈಗಲೂ ನಾನು ಕೇಳ್ತಾಯಿದ್ದೀನಿ ಅಲ್ಲಿ ಅದಾಯಿತು ಗ್ಯಾಸ್ ಆಯ್ತು ಇಲ್ಲಿ ಬ್ಲಾಸ್ಟ್ ಆಯ್ತು ಇಲ್ಲಿ ಇಲ್ಲಿ ಇದಾಯಿತು ಹಾಗೆ ಆಗಬಾರ್ದು ಈ ಗ್ಯಾಸ್ ಅನ್ನೋದು ಸ್ವಲ್ಪ ಡೇಂಜರೇ ಉಪಯೋಗ ಫಾಸ್ಟು ಅದರಿಂದ ಉಪಯೋಗ ನಾವು ಮಾಡ್ತೀವಿ ಅದು ಜಲ್ದಿ ನಮ್ಗೆ ಅಡುಗೆ ಕೊಡುತ್ತೆ ಇಲ್ಲ ಅಂಥೇಳಲ್ಲ ಆದರೆ ಎಷ್ಟು ಎಷ್ಟು ಜಲ್ದಿ ಕೊಡುತ್ತೆ ಅಷ್ಟು ತ್ರಾಸಿರುತ್ತೆ ಅದರದ್ದು ತಲೆಲಿ ಇಟ್ಕೊಂಡು ಇನ್ನೂ ಯಾವುದೇ ಆ ವಸ್ತುನ ಬಳಸ್ಬೋದ ನೋಡ್ಬೇಕು ಒಂದು ಸೇಫ್ ಗ್ಯಾಸ್ ಸ್ಟೌವ್ ಹೆಂಗಿದೆ ಪೈಪ್ ಚೆನ್ನಾಗಿದ್ಯಾ ರೆಗ್ಯುಲೇಟರ್ ಚೆನ್ನಾಗಿದ್ಯಾ ವಾಸನೆ ಬರೋದೆಲ್ಲ ನೋಡ್ಕೊಳ್ಬೇಕು ಅದು ಸೆಫ್ಟಿ ಹಾಕೀರಂದ್ರೆ ಅದು ಕಿರಿಕಿರಿ ಇಲ್ಲ ಸೆಟ್ ಮಾಡ್ಕೊಂಡು ಹಾಕೊಳ್ಬೋದು ಆದರೂ ಒಂದು ಇಂಥವು ಹಾಕಿದ್ಮೇಲೆ ನಾವು ಎಚ್ಚರವಾಗಿ ಇರಲೇಬೇಕು ಇಲ್ಲ ಅಂದ್ರೆ ನಡೆಯೋಲ್ಲ ಇಷ್ಟು ಮಾತ್ರ ನಾನು ಹೇಳ್ತೀನಿ